ನಮ್ಮ ಸಮೀಪದಲ್ಲಿ ಹಲವಾರು ಕಾಲೇಜ್ಗಳಿವೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇದಾವೆ ಹಾಗು ನರ್ಸಿಂಗ್ ಕಾಲೇಜ್ಗಳು ಇವೆ ಇವೆ ಆಮೇಲೆ ಬಿ ಎಡ್ ಟೀಚಿಂಗ್ ಇವೆ ನಮ್ಮ ಸುತ್ತಮುತ್ತಲಿನ ಹಲವಾರು ಕಾಲೇಜ್ಗಳು ಇವೆ ಅದನ್ನು ಇಲ್ಲಿ ಸ್ಪೆಷಲ್ ಬಳ್ಳಾರಿಲಿ ತಗೊಂಡ್ರಲ್ಲಿ ಸರಳಾ ದೇವಿ ಕಾಲೇಜಲ್ಲಿ ಬಿ ಎ ಬಿ ಎಸ್ಸಿ ಬಿ ಕಾಂ ಅಂತ ಹಲವಾರು ಕೋರ್ಸ್ಗಳಲ್ಲಿ ಉಳ್ಕೊಳ್ಳುವಂಥ ಅವಕಾಶ ಅವಕಾಶಗಳನ್ನು ಇದ್ರು ಸಹ ಅವ್ರೆನು ಬೆ ವಿದ್ಯಾರ್ಥಿಗಳ್ ಏನು ಮಾಡ್ತಾರೆ ಬೇರೆ ಬೇರೆ ಕಡೆಯಲ್ಲ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಧಾರ್ವಾಡಾಗಿ ಧಾರ್ವಾಡ ಒಂದು ಚೆನ್ನಾಗಿ ಬಟ್ ಅವಲೇಬಲ್ ಇರ್ತಕ್ಕಂಥ ಸ್ಥಳ ಸ್ಥಳ ಅಂದರೆ ಬಿಟ್ಟು ಬೇರೆ ಸ್ಥಳದಲ್ಲಿ ಹೋಗಿ ಅವ್ರು ಶಿಕ್ಷಣ ಪಡೆಯುತ್ತಾರೆ ಇದನ್ನು ಪಡೆಯೋದ್ರಿಂದ ಅವರಿಗೇ ಏನು ಪ್ರಾಬ್ಲಮ್ ಏನು ಆಗೋಲ್ಲ ಬಟ್ ನಮ್ಮಲ್ಲಿ ಇರ್ತಕಂತಹ ಒಂದು ಸವಲತ್ತುಗಳನ್ನ ಅವ್ರು ಡೆವಲಪ್ ಮಾಡಿಕೊಂಡ್ರೆ ನಮ್ಮ ಕಾಲೇಜಿಗು ಒಂದು ಹೆಸ್ರು ಬರು ಬರಬಹುದು ಈಗ ಒಮ್ಮೆ ಒಂದು ಯಾವುದೇ ಒಂದು ಮೆಡಿಕಲ್ ಮಾಡಲೇಬೇಕು ಅಂತ ಹೇಳಿದ್ರೆ ಮೆಡಿಕಲ್ಲಿಗೆ ಇಲ್ಲಿ ಸಾಕಷ್ಟು ಕಾಲೇಜ್ಗಳಿವೆ ನಮ್ಮವೊ ಮತ್ತು ಶ್ರೀ ಕೃಷ್ಣ ದೇವರಾಯ ಯೂನಿವರ್ಸಿಟಿಯಲ್ಲಿ ಭಾಳಷ್ಟು ಕಾಲೇಜು ಮೆಡಿಕಲ್ ಇದೆ ಅದನ್ನು ಬಿಟ್ಟು ಬೇರೆ ಬೇರೆ ಕಂಟ್ರಿಯಲ್ಲಿ ಅಮೇರಿಕ ಯು ಕೆ ಅತ್ತಳ ಇವೆ ಬೇರೆ ಬೇರೆ ದೇಶದಲ್ ಹೋಗಿ ಅವ್ರು ಏನು ಮಾಡ್ತಾರೆ ತಮ್ಮ ವಿದ್ಯಾ ಮೆಡಿಕಲನ್ನು ಮಾಡ್ತರೆ ಅದು ನಮ್ಮ ಬ ನಮ್ಮ ಸುತ್ತಮುತ್ತಲಿನೂ ಕಾಲೇಜ್ ನಮ್ಮ ಊರಿನಲ್ಲಿಗೆ ಮೆಡಿಕಲ್ ಕಾಲೇಜ್ ಇದ್ರು ಸಹ ಬೇರೆ ಕಡೆ ಹೋಗ್ತಾಯಿದಾರೆ ಅದರ ಅವಶ್ಯಕತೆಯಿಲ್ಲ ಯಾಕೆ ಅಂದರೆ ಅಷ್ಟೊಂದು ದುಡ್ಡು ಅಲ್ಲಿಗಿಲ್ಲಿಗೆ ಭಾಳ್ ಡಿಫ್ರೆಂಟ್ ಆಗುತ್ತೆ ಎಜುಕೇಷನ್ ಅನ್ನೋದು ದುಡ್ಡು ದುಡ್ಡು ಮೇಲೆನೇ ನಿರ್ಧಾರ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಕಮ್ಮಿ ಬೆಲೆಯಲ್ಲಿ ಶಿಕ್ಷಣ ಸಿಕ್ತಿದ್ರು ಸಹ ಜನರೇನ್ಮಾಡ್ತಾರೆ ತಮ್ಮ ಸ್ ಫ್ಯಾಶನ್ಗೋಸ್ಕರ ಆಗಿ ತನ್ನ ವ್ಯಾಲುಗೋಸ್ಕರ ಅಂತ ಹೇಳಿಬಿಟ್ಟು ಬೇರೆ

ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮನುಷ್ಯ ವಿದ್ಯಾರ್ಥಿಗಳೇನ್ ಮಾಡ್ತಾರೆ ಬೇರೆ ದೇಶವನ್ನು ಉದ್ದಾರ ಮಾಡಿಕೋ ಮಾಡು ಮಾಡಿಕೋಬೇಕು ಅಂತೇಳಿ ಬೇರೆ ದೇಶಕ್ಕೆ ಹೋಗ್ತಾರೆ ಹಾಗೆ ನಮ್ಮ ಅನುಭವದ್ ನಮ್ಮ ಊರ್ನಲ್ಲೆ ಆಗಿರ್ಬೌದು ನಮ್ಮ ಸಿಟಿಯಲ್ಲಿ ಆಗಿರ್ಬೌದು ಬಿ ಎಡ್ ಟ್ರೈನಿಂಗ್ ಕೋರ್ಸ್ಗಳನು ಇದೆ ಇದನ್ನು ಬಿಟ್ಬಿಟ್ಟು ಬೇರೆ ಬೇರೆ ದೇಶಗಳು ಐ ಮಿನ್ ಬೇರೆ ಬೇರೆ ಊರುಗಳಲ್ಲಿ ಮೈಸೂರು ಬಿಜಾಪುರ ಕಲ್ಬುರ್ಗಿ ಮುಂತಾದರಲ್ಲಿ ಟೀಚ್ ಮಾಡೋಕ್ಕೆ ಹೋಗಿ ಟೀಚಿಂಗನ್ನು ಕಲಿಯೋಕ್ಕೆ ಹೋಗ್ತಾರೆ ಇಲ್ಲಿ ನಿಯರ್ ಇದ್ರು ಸಹ ಅಲ್ಲಿ ಹೋಗ್ತಾರೆ ಯಾಕೆ ಯಾಕೆ ಯಾಕೆ ಹಾಗೆ ನಿಯರ್ ಇದ್ರು ಅವ್ರ ಫೆಸಿಲಿಟೀಸ್ ಇದು ಕೊರತೆಯಿಂದಾಗಿರ್ಬೌದು ಆಗಲೇ ಅಥವ ಇನ್ನೊಂದು ಪ್ರತೀ ಪ್ರತಿ ಒಂದು ಕಲೀಲಿಕ್ಕೆ ಅವಕಾಶ ಇದ್ರು ಸಹ ಜನ್ರೇನು ಮಾಡ್ತಾರೆ ಇದು ನಂಗೆ ಯಾವ ಜನರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಯಾವುದು ಕಲಿಬೇಕು ಅಂತ ಮನ್ಸು ಇದ್ರೆ ಅವ್ನು ಎಲ್ಲಿ ಬೇಕಾದರು ಅದು ಶಿಕ್ಷಣ ಪಡೆಯಲು ಅವ್ನ ಹಿಂದೆ ಹೋಗೋಲ್ಲ ವಿದ್ಯಾರ್ಥಿಗಳ್ ಏನುಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಫ್ಯಾಷನ್ಗೋಸ್ಕರ ನಾನು ಅಲ್ಲಿ ಹೋದರೆ ಮಾತ್ರ ನನ್ನ ವ್ಯಾಲು ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿರೋದು ಆಗಲಿ ಬೇರೆ ಬೇರೆದು ನಮ್ಮ ತಮ್ಮ ಊರುಬಿಟ್ಟು ಬೇರೆ ಊರನ್ನು ಹವಲೇಬಲ್ ಇದ್ರು ಸಹ ಅವರು ನಮ್ಮ ಒಂದು ವ್ಯಾಲ್ಯೂವಿನ ರೆಸ್ಪೆಕ್ಟ್ನ ಜಾಸ್ತಿ ಮಾಡಿಕೊಳ್ಬೇಕಂತೇಳಿ ಅಲ್ಲಿ ಹೋಗ್ತಾರೆ ಅಲ್ಲಿ ಏನಂದರೆ ಭಾಷೆ ಚೇಂಜ್ ಆಗುತ್ತೆ ಭಾಷೆ ಚೇಂಜ್ ಆದರೆ ಅಲ್ಲಿನ ನಮ್ಮ ಆಡು ಭಾಷೆಯಲ್ಲಿ ಈ ಕಲ್ತಿರ್ತಕ್ಕಂಥ ಭಾಷೆಯನ್ನು ಅವರು ಟೀಚ್ ಮಾಡೋಲ್ಲ ಅಲ್ಲಿ ಬೇರೆ ಬೇರೆ ತಮ್ಮ ಒಂದು ಲಾಂಗ್ವೆಜಲ್ಲಿ ಮಾತಾಡಿದ್ರೆ ಅವ್ರಿಗೆ ಅದು ಅದು ವಿದ್ಯಾಭ್ಯಾಸ ಅಷ್ಟು ಅವ್ರ ತಲೆಯಲ್ಲಿ ಹೊಕ್ಕೋಳೋದ್ ತುಂಬ ಕಷ್ಟ ಆಗುತ್ತೆ ಆಗೇನು ಮಾಡ್ತಾರೆ ಅವ್ರು ಎಷ್ಟೂ ಆವಾಗ ಯಾವುದೇ ಭಾಷೆ ಅರ್ಥ ಆಗಿಲ್ಲ ಅಂದರೆ ಅವ್ನಿಗೆ ಯಾವುದಕ್ಕೆ ಯಾವುದು ಏನನ್ನು ಏನು ಯಾವ ಸಾಧನೆ ಮಾಡೋಕ್ ಸಾಧ್ಯ ನಾ ಅಂದ್ರೆ ಕಲಿಯೋಕ್ಕೆ ಅವಕಾಶ ಇದ್ದಂಥ ಸ್ಥಳದಲ್ಲಿ ಬಿಟ್ಟು ಬೇರೆದ್ದೇ ಬೇರೆ ಊರುಗಳಲ್ಲಿ ಹೋಗ್ತಾರೆ ಅದು ಅಷ್ಟು ಸರಿಯಲ್ಲ ನಾವು ಏನೇ ಒಂದು ಕಲಿಬೇಕು ಅಂದರೆ ನಮ್ಮ ಊರಿನಲ್ಲೇ ಇದ್ಕೊಂಡು ನಾವೇ ಸ್ವತಹ ನಮ್ಮ ಒಂದು ಈ ಸಾಧನೆನ ಮಾಡಿದ್ರೆ ಮಾತ್ರ ನಮಗೆ ಒಂದು ವ್ಯಾಲ್ಯೂ ಸಿಗ್ತದೆ ಹಾಗು ಸುತ್ತಮುತ್ತಲಿನ ಆಗಿರ್ಬೌದು ಎಲ್ಲ ಕೋರ್ಸ್ಗಳು ಇದ್ದಾವೆ ಇದ್ರು ಸಹ ನಮ್ಮ ಫ್ರೆಂಡ್ಸ್ ಸಹ ನನ್ನ ಇಲ್ಲಿ ಬಿಟ್ಟು ಬಿಟ್ಟು ಬೇರೆ ದೇಶ ಬೇರೆ ಬೇರೆ ದೇಶಕ್ಕೋಗಿರುವುದು ಉಂಟು ಅಲ್ಲಿ ಅಲ್ಲಿನ ವಿದ್ಯಾಭ್ಯಾಸಗಳನ್ನು ತಗೊಂಡಿರೋದು ಉಂಟು ಅವರು ಏನು ಹೇಳ್ತಾರೆ ಇತ್ತೀಚಿಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಾಯಿದೆ ಅಲ್ಲಿಕಿನ ಇಲ್ಲಿ ಅಂತ ಹೇಳ್ತಾಯಿದಾರೆ ಅದು ಯಾಕೆ ಅಂದರೆ ಅಲ್ಲಿಯ ಭಾಷೆ ಬೇರೆ ಇಲ್ಲಿಯ ಬಾಷೆ ಬೇರೆ ವ್ ನಾವು ಯಾವುದೇ ಒಂದು ಕಲಿಕೆಯನ್ನು ಕಲಿತಿದ್ದಿವಿ ಅಂದರೆ ನಾವು ಆಡು ಭಾಷೆಯಲ್ಲಿ ಕಲಿತ್ರೇ ಮಾತ್ರ ಅದನ್ನು ಕಲಿಯೋಕ್ ಸಾಧ್ಯವಾಗುತ್ತದೆ

ಇಲ್ಲಿ ನರ್ಸಿಂಗ್ಗಳು ಇದಾವೆ ನರ್ಸಿಂಗ್ ಏನು ಮಾಡ್ತಾರೆ ಅದನ್ನು ಇಲ್ಲೀ ಹಳ್ಳಿಗಳಲ್ಲಿ ಜಾಸ್ತಿ ಬಿಡೋಲ್ಲ ಇಬ್ರುಗು ಅಲ್ಲಿ ಕಳಿಸೋದು ಜಾಸ್ತಿ ಕಮ್ಮಿ ಜನಗಳು ಇಲ್ಲೇ ಕೋರ್ಸ್ ಇದ್ದಾವೆ ಇಲ್ಲಿ ಕಲಿರಿ ಅಂತ ಹೇಳಿಬಿಟ್ರೆ ಇಲ್ಲ ನಾವು ದುಡ್ಕಟ್ಟೇ ಅಲ್ಲಿಗೆ ಹೋಗ್ತಿವಿ ಅಂತೇಳಿ ಜನ ಇತ್ತೀಚಿನ ಜನಗಳು ನಮ್ಮ ಫ್ಯಾಷನ್ಗೋಸ್ಕರ ಆಗಿಲಿ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಊರಿಗಾಗಿ ಸುತ್ತಿ ಬಿಟ್ಟು ಅವರು ತಮ್ಮ ಬಾ ಕೊರ್ಸನ್ನು ಕಂಪ್ಲೀಟ್ ಮಾಡ್ತಾರೆ ಆದರೆ ಅವ್ರು ಅಲ್ಲಿ ಸಾಧನೆ ಸಕ್ಸಸ್ ಅನ್ನೋದು ಅವರಿಗೆ ಅಷ್ಟಾಗಿ ಸಿಗೋಲ್ಲ ಅಂತೇಳಿ ನಾನು ಭಾವಿಸ್ತಾ ಇದೀನಿ